ನಾನು ಹೆಮಝಾನಿನಲ್ಲಿ ಒಂದು ಮೊಬೈಲ್ ತಗೊಂಡಿದ್ದೆ ಅದು ಮೊಬೈಲು ತುಂಬ ಒಳ್ಳೆ ಇತ್ತು ಎಮಝಾನಿನಲ್ಲಿ ನೋಡುವಾಗ ನನಗೆ ಆಫರಲ್ಲಿ ಸಿಕ್ಕಿತ್ತು ಟ್ವೆಂಟಿ ಫೈವ್ ಟೌಸಂಡಿನದು ನನಗೆ ಟ್ವೆಂಟಿ ಟೌಸಂಡಿಗೆ ಸಿಕ್ಕಿತ್ತು ನನಗೆ ಅದನು ನೋಡಿ ಭಾರಿ ಖುಷಿ ಆಯಿತು ನಾನು ಅದನ್ನು ನೋಡಿ ತಗೊಳ್ಳುವ ಅಂತ ಆಯಿತು ಹಾಗು ಅದರ ರಿವ್ಯೂಸ್ ಹಾಗು ಅದ್ರದ್ದು ಬ್ಯಾಟ್ರಿ ಹಾಗು ರ್ಯಾಮ್ ರೋಮ್ ಎಲ್ಲ ನೋಡಿ ಖುಷಿ ಆಯಿತು ಅದಕ್ಕೆ ನನಗೆ ಆಯಿತು ಇದನ್ನೆ ತಗೊಳ್ಳಬೇಕು ಅಂತ ಆಯಿತು ಹಾಗು ನಾನು ಮತ್ತೆ ಅದನ್ನು ತಗೊಂಡೆ ಮೊದಲು ಮೊದಲು ಬಾರಿ ಒಳ್ಳೆ ನಡೀತ ಇತ್ತು ನನ್ನ ಬ್ಯಾಟ್ರಿ ಎಲ್ಲ ನಾನೆ ಯೂಸ್ ಮಾಡಿದಾಗ ಎರಡು ಮೂರು ಗ ಎರಡು ಮೂರು ಗಂಟೆ ಯೂಸ್ ಮಾಡಿದರು ಸಹ ಚಾರ್ಜ್ ನೈನ್ಟಿ ಪರ್ಸೆಂಟ್ಗಿಂತ ಕೆಳಗೆ ಬರ್ತಿರಲಿಲ್ಲ ಭಾರಿ ತುಂಬ ಒಳ್ಳೆ ಬರ್ತಾ ಇತ್ತು ನಾನು ದಿನಕ್ಕೆ ಹನ್ನೋ ದಿನಕ್ಕೆ ಹತ್ತು ಗಂಟೆ ಹಾಗೆ ಎಲ್ಲ ಮೊಬೈಲ್ ಯೂಸ್ ಮಾಡ್ತಿದ್ದೆ ಆದರು ಸಹ ಚಾರ್ಜ್ ಹೋಗ್ತಿರ್ಲಿಲ್ಲ ನಂಗೆ ಎರಡು ದಿನ ಹಾಗೆಲ್ಲ ಬರ್ತಾ ಇತ್ತು ಎರಡು ತಿಂಗಳಾಯಿತು ಹಾಗು ಹ್ಯಾಂಗ್ ಆಗ್ತಿರಲಿಲ್ಲ ಎಂಥ ಆಗ್ತಿರಲಿಲ್ಲ ನನ್ನ ಫ್ರೆಂಡಿನವ್ರಿಗೆ ಸಜೆಶ್ಟ್ ಮಾಡಿದೆ ಇದು ಮೊಬೈಲ್ ತಕೊಳ್ಳಿ ಒಳ್ಳೆ ಉಂಟು ನೀವು ಸಹ ತಕೊಳ್ಳಿ ನಿಮಗೆ ಸಹ ಬೆನಿಫಿಟ್ಸ್ ಉಂಟು ಅಂತ ಫ್ರೆಂಡಿನವ್ರೆಲ್ಲ ತಗೊಳಿದ್ರು ನಾನು ಒಂದು ನಾಲ್ಕು ಐದು ತಿಂಗಳಾಗುವಾಗ ನನ್ನ ಮೊಬೈಲಿನಲ್ಲಿ ಸ್ವಲ್ಪ ಬ್ಯಾಟ್ರಿಯ ಬ್ಯಾಟ್ರಿಯ ಪ್ರೋಬ್ಲಮ್ ಕಾಣಿಸಲಿಕ್ಕೆ ಬಂತು ಹೇಗೆ ಅಂದರೆ ನಾನು ಎರಡು ದಿನ ಯೂಸ್ ಮಾಡ್ತಿದ್ದೆ ಚಾರ್ಜ್ ಇಟ್ಟ ಮೇಲೆ ಅದು ಅದು ಇದು ಒಂದು ದಿನ ಮಾತ್ರ ಬರ್ತಿತ್ತು ಮತ್ತೆ ನಾನು ಏನು ಎಕ್ಸ್ಚೇಂಜ್ ಮಾಡಲಿಕ್ಕೆ ಹಾಗು ಎಂಥ ಚೇಂಜ್ ಮಾಡಲಿಕ್ಕೆ ಹೋಗಲಿಲ್ಲ ಹಾಗು ನಾನು ಎಲ್ಲ ಮೊಬೈಲ್ ಶಾಪಿಗೆ ಹೋಗಲಿಲ್ಲ ನಾ ಮತ್ತೆ ಹೀಗೆ ಯೂಸ್ ಮಾಡ್ತಿದ್ದೆ ಬರ್ಬೋದು ಎಂಥ ಆಗೋದಿಲ್ಲ ಎರಡು ಐದು ನಾಲ್ಕೈದು ತಿಂಗಳು ಆಗಿತ್ತಲ್ಲ ಅಂತ ಅದು ಸಹ ನಾನು ಯೂಸ್ ಮಾಡ್ತಾಯಿದ್ದೆ ಹಾಗು ಮೊಬೈಲ್ ಪಬ್ಜಿ ಎಲ್ಲ ಆಡುವಾಗ ಒಳ್ಳೆ ಮುಂಚೆ ಆಡುವಾಗ ತುಂಬ ಒಳ್ಳೆ ಆಗ್ತಾಯಿತ್ತು ಮತ್ತೆ ಸ್ವಲ್ಪ ಸ್ವಲ್ಪ ಹ್ಯಾಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಹಾಂಗ್ಸ್ ತುಂಬ ಆ್ಯಂಗ್ಲ್ ಆಗ್ಲಿಕ್ಕೆ ಸ್ಟಾಟ್ ಆಯಿತು ಪಬ್ಜಿ ಎಲ್ಲ ಆಡುವಾಗ ತುಂಬ ಲ್ಯಾಗ್ ಆಗಲಿಕ್ಕೆ ಸ್ಟಾಟ್ ಆಯಿತು ಮತ್ತೆ ಸ್ವಲ್ಪ ಸ್ವಲ್ಪ ಇನ್ನು ಎಂಟು ಒಂಬತ್ತು ತಿಂಗಳಾಗುವಾಗ ಬ್ಯಾಟ್ರಿಯಲ್ಲಿ ಚಾರ್ಜೆ ನಿಲ್ತಿರಲಿಲ್ಲ ಚಾರ್ಜ್ ನಿಲ್ತಿರ್ಲಿಲ್ಲ ಅಂದ್ರೆ ದಿನಕ್ಕೆ ನಾ ಆರು ಏಳು ಗಂಟೆ ಖಾಲಿ ಬರ್ತಾಯಿತ್ತು ಅಂಡ್ರೆಡ್ ಪರ್ಸೆಂಟ್ ಇಟ್ಟರೆ ಹಾಗು ಹೀಗು ಇರಲಿ ಅಂತ ನಾನು ಯೂಸ್ ಮಾಡ್ತಯಿದ್ದೆ ಸ್ವಲ್ಪ ಚಾರ್ಜ್ ಇಟ್ಟು ಸ್ವಲ್ಪ ನೋಡ್ತ ಮೊಬೈಲ್ ನೋಡ್ತಾಯಿದ್ದೆ ಆದ್ರೂ ಕೂಡ ಆದ್ರೂ ಕೂಡ ನನಗೆ ಇದ್ದಾಗ ನನಗೆ ಖುಷಿಯಾಗ್ಲಿಲ್ಲ ನಾನು ಯಾಕೆ ತಗೊಂಡೆ ಅಂತ ಹೇಳಿ ನನ್ನ ಫ್ರೆಂಡಿನವ್ರಿಗೆ ನಾನು ಸಜೆಶ್ಟ್ ಮಾಡಿದ್ದೆ ಇದು ಮೊಬೈಲ್ ತಕೊಳ್ಲಿ ಇದು ಮೊಬೈಲ್ ತುಂಬ ಯೂಸ್ ಆಗ್ಬೋದು ನಿಮಗೆ ಎಲ್ಲ ಹೇಳಿ ಅವರಿಗೆ ಸಹ ಅದೇ ಪ್ರೋಬ್ಲಮ್ ನೋಡಿ ಕಂಡು ಬಂತು ಹಾಗು ಅದೆ ಅದೆ ಆದ ಮೇಲೆ ಒಂದು ವರ್ಷ ಆದ ಮೇಲೆ ಮೊಬೈಲಲ್ಲಿ ಚಾರ್ಜೆ ನಿಲ್ತಾ ಇರಲಿಲ್ಲ ದಿನಕ್ಕೆ ಒಂದೆರಡು ಗಂಟೆ ಖಾಲಿ ಬರ್ತಾಯಿತ್ತು ಹಂಡ್ರೆಡ್ ಪರ್ಸೆಂಟ್ ಇಟ್ಟರೆ ಬೇಗ ಖಾಲಿ ಆಗ್ತಿತ್ತು ಪಬ್ಜಿಯಲ್ಲಿ ಒಂದು ಗೇಮ್ ಆಡುವಾಗಲೇ ಸ್ವಿಚ್ ಆಫ್ ಆಗಲಿಕ್ಕೆ ಹೋಗ್ತಾಯಿತ್ತು ಹಾಗು ಕ್ಯಾಮರಾ ಎಲ್ಲ ಅಷ್ಟು ಮೊದಲು ಮೊದಲಿಗೆ ತುಂಬ ಒಳ್ಳೆ ಬಂದಾಗಿತ್ತು ಮತ್ತು ಲಾಸ್ಟ್ ಲಾಸ್ಟಿಗೆ ಸ್ವಲ್ಪ ಸ್ವಲ್ಪ ಬ್ಲರ್ ಆಗಿ ಕಾಣ್ತಯಿತ್ತು ನನ್ನ ಫ್ರೆಂಡಿನವರು ಸಹ ನನಗೇನೆ ಬ್ಲೇಮ್ ಮಾಡ್ತಿದ್ದರು ಲಾಸ್ಟಿಗೆ ನಾನು ಮೊಬೈಲ್ ರಿಪೇರಿಗೆ ಹೋದೆ ಮೊಬೈಲ್ ರಿಪೇರಿಯ ಅವರಿಗೆ ಹೇಳಿದೆ ಇದು ಸರಿ ಮಾಡಿ ಅವ್ರು ಹೇಳಿದ್ರು ಖರ್ಚು ತುಂಬ ಆಗ್ತದೆ ಅದಕ್ಕಿಂತ ನೀವು ಹೊಸ ಮೊಬೈಲ್ ತಕೊಳ್ಳುದೆ ಒಳ್ಳೆದು ಅಂತ ಹೇಳಿದ್ರು ನನಗೆ ಆಯಿತು ಒಂದು ವರ್ಷ ಇದು ಮೊಬೈಲ್ ಯೂಸ್ ಮಾಡಿ ಈ ಇಪ್ಪತ್ತೈದು ಸಾವಿರ ಕೊಟ್ಟು ಇಷ್ಟೆ ಬಂದದ್ದಾ ಮೊಬೈಲ್ ಅಂತ ಮತ್ತೆ ಅವರು ಸಹ ಹೇಳಿದ್ರು ನೀವು ನೀವು ಹೊಸ ಮೊಬೈಲ್ ತಗೊಳ್ಬೇಕಾಗ್ತದೆ ಅದಕ್ಕೆ ನಾನು ಎಂಥ ಮಾಡಿದೆ ನಾನು ತಗೊಳಿದ್ದ ಮೊಬೈಲ್ ಅಂಗಡಿಯಲ್ಲಿ ಹೋಗಿ ಹೇಳಿದ್ದೆ ಹೀಗೆಲ್ಲ ಸಮಸ್ಯೆ ಬರ್ತಾ ಉಂಟು ಅದಕ್ಕೆ ಅವ್ರು ಹೇಳಿದ್ದು ಬ್ಯಾಟ್ರಿ ಚೇಂಜ್ ಮಾಡಬೇಕಾಗ್ತದೆ ಒಂದು ಫೈ ಐದು ಸಾವಿರ ಆಗ್ಬೋದು ಅಂತ ಹೇಳಿದ್ದು ಮತ್ತೆಂತ ಮಾಡೋದು ಅಂತ ಗೊತ್ತಾಗಲಿಲ್ಲ ಮತ್ತೆ ನಾನು ಅವರಿಗೆ ಸರಿ ಮಾಡಲಿಕ್ಕೆ ಕೊಟ್ಟೆ ಮತ್ತೆ ನನ್ನ ಫ್ರೆಂಡ್ನವ್ರು ಹೇಳ್ತಾಯಿದ್ರು ಒಂದು ವರ್ಷ ಆದ ಮೇಲೆ ಎಂಥ ಮೊಬೈಲ್ ನನಗೆ ಹೇಳು ಹೇಳಿದ್ದು ಇದು ಸ್ವಲ್ಪ ಸಹ ಒಳ್ಳೆ ಇಲ್ಲ ನೀ ಸುಮ್ಮನೆ ನನಗೆ ಸಜೆಶ್ಟ್ ಮಾಡಿದ್ದು ನಾ ಹೇಳೋದಾದ್ರೆ ನೀವು ಮೊಬೈಲ್ ತಗೊಳ್ಳಬೇಡಿ ನಾನು ಮತ್ತೆ ಅದು ಮೊಬೈಲನ್ನು ಅಂಗಡಿಯವರಿಗೆ ಕೊಟ್ಟೆ ಮತ್ತೆ ಅವರು ಹೇಳಿದ್ದು ನಾ ಸರಿ ಮಾಡಿ ಕೊಡ್ತೇನೆ ಕಸ್ಟಮರ್ ಕೇರ್ ಅವರು ಕಸ್ಟಮರ್ ಕೇರನ್ನು ನಾನು ತಗೊಂಡಿದ್ದು ತಕೊಳಿದ್ದು ಡಿಲವರಿ ಮಾಡಿದವರು ಹೊರ ಕಸ್ಟಮರ್ಸಾ ಯಾರು ಅವರಿಗೆ ಹೇಳಿದ್ದು ಅವ್ರು ಹೇಳಿದ್ದು ಶೋರೂಮ್ ಒಳಗೋಗಿ ಅಲ್ಲಿ ಹೋಗಿ ನಾವು ಕೊಟ್ಟದ್ದು ಮತ್ತೆ ಅದೆ ಕಸ್ಟಮರ್ ಕೇರ್ ಅದೆ ಅವರೆ ಹೇಳಿದ್ದು ಸರ್ವಿಸಲ್ಲಿ ಹೇಳಿದ್ದು ಸರಿ ಮಾಡಿ ಕೊಡ್ತೇನೆ ನಾಲ್ಕೈದು ದಿವ್ಸ ಆದರು ಆಗ್ಬೋದು ಅಂತ ಅವರೆ ಹೇಳಿದ್ದು ಮತ್ತೆ ನಾನು ಎಂಥ ಮಾಡೋದು ಮತ್ತೆ ಲಾಸ್ಟಿಗೆ ಆಯಿತು ಅಂತಹೇಳಿದೆ ಹಾಗೆ ಮತ್ತು ಲಾಸ್ಟಿಗೆ ಸಿಕ್ಕಿತ್ತು ಚಿತ್ರದುರ್ಗದಲ್ಲಿ ಒಂದು ಪೇಟೆಯಲ್ಲಿ ಇತ್ತು ಒಂದು ಒಳ್ಳೆಯ ಶಾಪ್ ಸರ್ವಿಸ್ ಸೆಂಟರ್ ಮತ್ತೆ ನನಗೆ ಖುಷಿಯಾಯ್ತು ನಾನು ಅವರಿಗೆ ಹೇಳಿದ್ದೆ ಮತ್ತೆ ಅವರು ಹೇಳಿದ್ದು ಅಡ್ಡಿಲ್ಲ ಮಾಡಿಕೊಡುವ ಎಂಥ ಆಗೋದಿಲ್ಲ ನಾಲ್ಕೈದು ಖರ್ಚು ಆಗ್ಬೋದು ನೀವು ಹೊಸ ಮೊಬೈಲ್ ತಗೊಳ್ಳೋದು ಸಹ ಈಗ ತರ್ಟಿ ತೌಸಂಡ್ ಮೂವತ್ತು ಸಾವಿರ ತನಕ ಉಂಟು ತಗೊಳ್ಳೊದಾದ್ರು ಸಹ ಅದಕ್ಕಿಂತ ಇದನ್ನೇ ರಿಪೇರಿ ಮಾಡಿ ಅಡ್ಡಿಲ್ಲ ಸ್ವಲ್ಪ ಎರಡು ಮೂರು ವರ್ಷ ಆದರು ಬರ್ಬೋದು ಒಳ್ಳೆಯ ಬ್ಯಾಟ್ರಿ ಹಾಕಿ ಕೊಡ್ತೇನೆ ಟೆನ್ಶನ್ ಮಾಡಬೇಡಿ ಅಂತ ಅವರೇಳಿದ್ರು ಅವ್ರು ಹಾಗೆ ಹೇಳಿದ ಮೇಲೆ ನನೆಗೆ ಸ್ವಲ್ಪ ನೆಮ್ಮದಿ ಬಂತು ಮತ್ತೆ ನಾನು ಅದು ಮೊಬೈಲನ್ನು ಸರಿ ಮಾಡಲಿಕ್ಕೆ ಕೊಟ್ಟೆ